ಚಿಕನ್ ಸಾರು ಮಾಡ್ಲಿಕ್ಕೆ ನನ್ಗೆ ಬರ್ತಿದ್ದಿಲ್ಲ ಫೋನ್ ಮಾಡಿ ಆ ಚಿಕನ್ ಸಾರು ಹೆಂಗೆ ಮಾಡ್ಬೇಕಂಥೇಳಿ ಕೇಳ್ಕೊಂಡಿದ್ದೆ ಅದಕ್ಕೆ ಇವತ್ತು ಚಿಕನ್ ಸಾರು ಹೆಂಗೆ ಮಾಡ್ಬೇಕಂಥೇಳಿ ಮಾಡ್ಲಿಕ್ಕೆ ರೆಡಿ ಆಗಿದ್ದೆ ಫಶ್ಟಿಗೆ ಚಿಕನ್ಸ್ ಚಿಕನ್ ತರ್ಸ್ಲಿಕ್ಕೆ ಕಳಿಸಿದೆ ನಾನೀಗ ಚಿಕನ್ ತಗೊಂಡ್ಬರೋಣ ಅದಕ್ಕೆ ಚೆಂದ ತೊಳೀಬೇಕಂತ ಕ್ಲೀನ್ ಮಾಡಬೇಕಂತ ಉಪ್ಪು ಹಾಕಿ ಚೆಂದ ಕ್ಲೀನ್ ಅದರ ಮೇಲೆಲ್ಲ ಎಲ್ಲಿ ಭೀ ಇದ್ದದ್ದು ಎಲ್ಲ ತೆಗೆದಾಕಿ ಚೆಂದ ಒಂದು ನಾಲ್ಕೈದು ಸಲ ಚೆಂದ ಕ್ಲೀನ್ ತೊಳೆದ ನಂತರ ಅದಕ್ಕೆ ಬಗರ್ ಹಾಕಬೇಕು ನಾನ್ ಏನ್ಮಾಡ್ಬೇಕಂದ್ರೆ ಗ್ಯಾಸಿನ ಮೇಲೆ ಕುಕ್ಕರ್ ಇಕ್ಕಿ ಎಣ್ಣಿ ಹಾಕಿ ಚೆಂದ ಕಾಯಿಸಿ ಕಾಯ್ಸಿದ ನಂತರ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಬಗರಲ್ಲಿ ಹಾಕಬೇಕು ಅದಾದ್ ನಂತರ ಬಗರಲ್ಲಿ ಮತ್ತು ಹಾಕಿ ಚೆಂದ ತಿರುಗ್ಸ್ಬೇಕು ಚೆಂದ ತಿರ್ಗ್ಸಿ ನಂತರ ಉಪ್ಪು ಖಾರ ಅರ್ಶಿಣಯೆಲ್ಲ ಹಾಕಿ ಕೆಂಪು ವರ್ಣ ಆಗೋತನ ತಿರುಗ್ಸಿ ನಂತರ ಅದು ಚಿಕನ್ ಅದರಲ್ಲಿ ಹಾಕಬೇಕು ಹಾಕಿ ನಂತರ ಏನ್ಮಾಡ್ಬೇಕು ಮತ್ತೆ ಅದಕ್ಕೆ ಚಿಕನ್ ಮತ್ತದು ಮ ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ಲ ಸರಿಯಾಗಿ ಮಿಕ್ಸ್ ಆಗೋಂಗೆ ಚೆಂದ ಸ್ಪೂನ್ ಹಚ್ಚಿ ಚೆಂದ ಕಲಸಬೇಕು ಕಲಸಿ ನಂತರ ಏನ್ಮಾಡ್ಬೇಕು ಮತ್ತೆ ಟಮಟ ಟಮಟ ಕಟ್ ಮಾಡ್ಕೊಂಡು ಹಾಕ್ಬೇಕು ಅದ್ರಾಗ ಟಮಟ ಎಷ್ಟು ಟಮಟ ಬೇಕು ಅಷ್ಟು ಟಮಟ ಅದೂ ನಾವು ಎಷ್ಟು ಮಾ ಚಿಕನ್ ತರ್ಸಿದ್ದೆವು ಅಷ್ಟು ಟಮಟ ತಗೊಬೇಕು ಒಂದು ಕೆ ಜಿ ಇತ್ತಂದ್ರೆ ಒಂದು ನಾಲ್ಕು ಟಮಟ ಐದು ಟಮಟ ಹ ತಗೊಂಡು ಕಟ್ ಮಾಡಿ ಹಾಕಬೇಕು ಟಮಟ ಮತ್ತು ಕೊತ್ತಂಬರಿ ಅದ ನಂತರ ಆ ಟಮಟ ಸ್ವಲ್ಪ ಬೇವು ಕುದೀತು ಅಂತಂದ್ರೆ ಎಲ್ಲ ಅವು ಟಮಟ ಎಲ್ಲ ಕುದ್ದಿತ್ತು ಹಿಂಗೆ ಹಸಿ ಹಸಿಗೇನೇ ಇರ್ತದಲ್ಲ ಸಣ್ಣ ಸಣ್ಣ ಪೀಸ್ಗಳು ಅದಾ ಚೆಂದ ಕುದಿಯೋಂಗೆ ಆದ ನಂತರ ಮತ್ತು ಸ್ವಲ್ಪ ನೀರು ತಗೊಂಡು ಹಾಕಿ ಸೆಟ್ ಮಾಡಿ ಕುಕ್ಕರ್ಗೆ ಇಡ್ಬೇಕು ಒಂದು ಮೂರು ಸೀಟಿ ಸಾಕು ಏಕೆಂದ್ರೆ ಚಿಕನ್ ಬೇಗ ಕುದೀತದೆ ಚೆಂದ ಜಲ್ದಿ ಕುದಿಬೇಕಂತಂದ್ರೆ ಜರ ಕುಕ್ಕರ್ನಾಗ ಆದರೆ ಬೇಗ ಕುದೀತದ ಡೇಕ್ಷದದಗಂದ್ರೆ ಜಲ್ದಿ ಕುದಿಯಲ್ದು ಅದು ಚಿಕನು ಚೆಂದ ಕುದ್ದಿದ್ರೆ ಸ್ವಲ್ಪ ಟೇಶ್ಟ್ ಬರ್ತದೆ ಹಸಿ ಹಸಿ ಅಂದ್ರೆ ಚಿಕನ್ ಸರೀಗಿರಲ್ಲ ಅದು ಅದಕ್ಕೆ ಕುಕ್ಕರ್ ಹಚ್ಚಿ ಸೀಟಿ ಹಾಕಿ ಇಡಬೇಕು ಇಟ್ಟ ನಂತರ ಒಂದು ಮೂರು ಸೀಟಿ ಹೊಡ್ಸಿದ್ ನಂತರ ಮೂರು ಸೀಟಿ ಹೊಡಿ ಹೊಡೆಸ್ತನ ಇರಬೇಕು ನಂತರ ಮೂರು ಸೀಟಿ ಹೊಡೆದ ನಂತರ ಏನ್ಮಾಡಬೇಕು ಗ್ಯಾಸ್ ಬಂದ್ ಮಾಡಬೇಕು ಬಂದನ್ನ ಮಾಡಿದ ನಂತರ ಅದು ಸ್ವಲ್ಪ ಹವ ಹೋಗಿಸ್ತಾನ ಸ್ವಲ್ಪ ನಿಂದಿರಬೇಕು ಹವ ಹೋಗಿಸ್ತಾನೆ ನಿಂತಿರೋದು ಮೇಲಿಂದ ಡಕ್ಕನ್ ತೆಗದ ನಂತರ ಮತ್ತು ಅದಕ್ಕೆ ನೋಡ್ಬೇಕು ಸಾರ್ ಹೆಂಗಾಯ್ತು ಟೇಶ್ಟ್ ಹೆಂಗಿತ್ತು ಅದು ಇನ್ನೂ ಅದಕ್ಕೆ ಏನು ಹಾಕಬೇಕು ಏನು ಕಡಿಮೆ ಅದ ಅಂಥೇಳಿ ನೋಡಿಕೊಂಡು ಮತ್ತು ಅದು ಸ್ವಲ್ಪ ತಿರುಗ್ಸಿ ನೋಡಿ ಟೇಶ್ಟ್ ನೋಡ್ಬೇಕು ಉಪ್ಪು ಕಡಿಮೆ ಅದನಾ ಏನು ಮಸಾಲ ಹಾಕಿಲ್ಲನಾ ಇನ್ನೂ ಅಂಥೇಳಿ ನೋಡ್ಬೇಕಾಗ್ತದ ನೋಡಿದ ನಂತರ ಹಾಂ ಮಸಾಲ ಹಾಕಿಲ್ಲ ಇದಕ್ಕೆ ಸ್ವಲ್ಪ ಇನ್ನೂ ಉಪ್ಪು ಕಡಿಮೆ ಅದ ಉಪ್ಪು ಸ್ವಲ್ಪ ಇನ್ನೂ ಹಾಕ್ಬೇಕು ಆಗ್ತದ ಅಂಥೇಳಿ ಸ್ವಲ್ಪ ಉಪ್ಪು ಸ್ವಲ್ಪ ಮಸಾಲ ಹಾಕಿ ಸ್ವಲ್ಪ ಅದಕ್ಕೆ ತಿರ್ಗಿಸ್ಬೇಕು ಮತ್ತು ತಿರ್ಗಿಸಿ ಮತ್ತು ಟೇಶ್ಟ್ ನೋಡಿದ್ ನಂತರ ಹಾಂ ಟೇಶ್ಟ್ ಆಗಿದೆ ಅಂಥೇಳಿ ಮತ್ತೇನು ಮಾಡ್ಬೇಕು ಅದಕ್ಕೆ ಹಾಂ ಟೇಶ್ಟ್ ಆಗಿದೆ ಈಗ ಊಟ ಮಾಡ್ಬೇಕಂತ